ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಪರಿಸರ ಸಂರಕ್ಷಣಾ ಉಪಕ್ರಮಗಳು ಇವೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಿಲ್ಮು ಮಹತ್ವದ ಸ್ಥಳೀಯ ಪರಿಸರ ಸಂರಕ್ಷಣಾ ಉಪ ಉಪಕ್ರಮಗಳು ಹಲವಾರು ಯೋಜನೆಗಳನ್ನು ಹೊಂದಿದೆ ಈ ಪ್ರದೇಶವು ಅದರ ನೈಸರ್ಗಿಕ ಸಂಪತ್ತುಗಳು ಮತ್ತು ಅರಣ್ಯ ಸಂಪತ್ತುಗಳು ನದಿಗಳು ಮತ್ತು ಇತರ ಪರಿಸರ ವೈಶಿಷ್ಟ್ಯಗಳಿಂದ ಪ್ರಸಿದ್ದವಾಗಿದೆ ಹೀಗಾಗಿ ಪರಿಸರವನ್ನು ಉಳಿಸಲು ಹಲವಾರು ಯೋಜನೆಗಳು ಈ ಕಿಲ್ಮು ಪರಿಸರ ಸಂರಕ್ಷಣಾ ಉಪಕ್ರಮಗಳಲ್ಲಿ ಹೊಂದಿದೆ ಕಿಲ್ಮು ಪರಿಸರ ಸಂರಕ್ಷಣ ಯೋಜನೆಗಳಲ್ಲಿ ಪ್ರಮುಖವಾದದ್ದು ಒಂದು ಅರಣ್ಯ ಸಂರಕ್ಷಣೆ ಮತ್ತೆ ನದಿ ಪುನಶ್ಚೇತ ನದಿ ಪುನಶ್ಚೇತನ ಮಳೆ ನೀರಿನ ಸಂಗ್ರಹ ಮತ್ತು ಕೃಷಿ ಪರಿಸರ ಸ್ನೇಹಿ ವಿಧಾನಗಳನ್ನು ಪ್ರಚಾರ ಮಾಡುವುದು ಅರಣ್ಯ ವಿಸ್ತಾರವನ್ನು ಹೆಚ್ಚಿಸಲು ಉಪಕ್ರಮಗಳೊಂದಿಗೆ ಸೇವಾ ಸಂಘಟನೆಗಳು ಇದೆ ಮತ್ತು ಸರಕಾರ ಸರ್ಕಾರ ಕೂಡ ಶ್ರಮ ಪಡ್ತದೆ ಹೀಗೆ ನದಿ ಪುಸ್ ಪುನಶ್ಚೇತನ ಕಾರ್ಯಕ್ರಮಗಳ ಮೂಲಕ ನದಿಗಳ ಸ್ವಚ್ಛತೆ ಮಾಡುವುದು ತಟ ಸಂರಕ್ಷಣ ಕಂದಾಯ ಯೋಜನೆಗಳು ಮತ್ತು ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಸೇರಿದಂತೆ ಹಲವಾರು ಚಟುವಟಿಕೆಗಳು ನಡೆಯುತ್ತವೆ ಮಳೆ ನೀರಿನ ಸಂಗ್ರಹಣೆಯ ಮೂಲಕ ನೀರಿನ ಮಟ್ಟವನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೀತ ಉಂಟು ಸ್ಥಳೀಯ ರೈತರಿಗಾಗಿ ಪರಿಸರ ಸ್ನೇಹಿ ಕೃಷಿ ವಿಧಾನಗಳ ಬಗ್ಗೆ ಜಾಗೃತಿ ಉಂಟು ಮಾಡುವುದು ಈ ಉಪಕ್ರಮಗಳ ಒಂದು ಉದ್ದೇಶ ಆಗಿದೆ ರಾಸಾಯನಿಕ ಸಸ್ಯನಾಶಗಳ ಬಳಕೆಯನ್ನು ಕಡಿಮೆ ಮಾಡುವುದು ಜೈವಿಕ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಮೂಲಕ ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸಲು ಹಲವು ಯೋಜನೆಗಳನ್ನು ಈ ಪರಿಸರ ಸಂರಕ್ಷಣಾ ಉಪಕ್ರಮಗಳು ಕೈಗೊಂಡಿದೆ ಇದ್ರ ಜೊತೆಗೆ ನೈಸರ್ಗಿಕ ಸಂಪತ್ತುಗಳ ಮೇಲೆ ಹೆಚ್ಚುತ್ತಿರುವ ಒತ್ತಡವನ್ನು ಕಡಿಮೆ ಮಾಡಲು ಜನರಲ್ಲಿ ಒಂದು ಪರಿಸರದ ಕುರಿತು ಜಾಗೃತಿ ಮೂಡಿಸಲು ಈ ಉಪಕ್ರಮಗಳು ತುಂಬ ಪ್ರಯತ್ನಪಡ್ತಿದೆ ಶಾಲಾ ಕಾಲೇಜುಗಳಲ್ಲಿ ಪರಿಸರ ಶಿಕ್ಷಣ ಕಾರ್ಯಕ್ರಮಗಳು ಸ್ವಚ್ಛತೆ ಅಭಿಮಾನಗ ಅಭಿಯಾನಗಳು ಮತ್ತು ಪರಿಸರ ಸಂರಕ್ಷಣಾ ಕಾರ್ಯಾಗಾರಗಳ ಮೂಲಕ ಯುವಕರನ್ನು ಇದು ಪ್ರೇರಿಸ್ ಪ್ರೇರೇಪಿಸ್ತಾ ಉಂಟಿದು ಹೀಗೆ ಯೋಜನೆಯನ್ನು ಪಾಲನೆ ಮಾಡುವುದು ಜನರ ಮೇಲೂ ಡಿಪೆಂಡ್ ಆಗಿದೆ ಹಾಗೇ ಇದು ಮತ್ತೆ ಒಂದು ಜಿಲ್ಲೆಯ ಜಿಲ್ಲೆಯಲ್ಲಿರುವ ಎಲ್ಲ ಜನರು ಈ ಸಂರಕ್ಷಣಾ ಉಪಕ್ರಮಗಳನ್ನು ಪಾಲಿಸಬೇಕು